ನಾನು ಈಗ ಬಿಸಿಬೇಳೆಭಾತು ರೆಡಿ ಮಾಡುತ್ತೇನೆ ನಮ್ಮ ಮನೆಗೆ ನಮ್ಮ ಮನೆಗೆ ಗೃಹೋಪಚಾರಗಳನ್ ಬಂದಿರುವ ಅತಿಥಿಗಳಿಗೆ ಬಿಸಿಬೇಳೆಭಾತು ಮಾಡಲು ಇಷ್ಟಪಟ್ಟು ಬಿಸಿಬೇಳೆಭಾತು ಜೊತೆಗೆ ಬಿಸಿ ಬಿಸಿಯಾದ ಅಂಬೊಡೆ ಮಾಡುವ ಮಾಡಲು ಎಲ್ಲರೂ ಸೇರಿ ಬಂದಿರುವವರನ್ನು ನಾವು ಎಲ್ಲ ಒಟ್ಟಿಗೆ ಕುಳಿತುಕೊಂಡು ಒಂದು ಎಲ್ಲ ಥರದ ತರಕಾರಿಗಳನ್ನು ತೊಳೆದು ಹೆಚ್ಚಿಕೊಳ್ಳಲು ಹೆಚ್ಚಲು ಒಬ್ಬರಿಗೆ ಹೇಳಿ ಇನ್ನೊಬ್ಬರು ಬೇಳೆ ಅಕ್ಕಿ ಸ್ಟವ್ ಹಚ್ಚಿಕೊಂಡು ಬಿಸಿಬೇಳೆಭಾತಿಗೆ ನೀರು ಇಟ್ಟು ನೀರು ಕುದಿ ಬಂದ ಮೇಲೆ ಬೇಳೆ ಅಕ್ಕಿ ಹಾಕಿ ಬಂದ ಮೇಲೆ ಅದಕ್ಕೆ ಮಸಾಲೆ ಎಲ್ಲ ಏನೇನು ಹಾಕ್ಬೇಕೋ ಎಲ್ಲದನ್ನೂ ಮಸಾಲೆ ಮನೆಯಲ್ಲೇ ಮಾಡಿ ಪುಡಿ ಮಾಡಿ ಉದ್ದಿನ ಬೇಳೆ ಕಡಲೆ ಬೇಳೆ ಹುರಿದು ಅದರ ಪುಡಿ ಎಲ್ಲದೂ ಸೇರಿ ಬಿಸಿಬೇಳೆಭಾತು ರಡಿ ಮಾಡಿ ಎಲ್ಲಾರು ಬಂದಾದ ಮೇಲೆ ಸ್ವಲ್ಪ ಟೈಮ್ ಪಾಸ್ಗಾಗಿ ಒಂದು ಸಲ ಕಾಫಿ ಮಾಡಿ ಕಾಫಿ ಕುಡಿಯಲು ಎಲ್ಲರಿಗೂ ಕೊಟ್ಟು ಕಾಫಿ ಕುಡಿಯಲು ಕುಡಿಯುತ್ತಾ ಮಾತನಾಡುತ್ತಾ ಎಲ್ಲರಿಗೂ ಒಂದೊಂದು ಮಾಡಿ ಬಿಸಿಬೇಳೆಭಾತು ತಯಾರಾದ ಮೇಲೆ ಅಂಬೊಡೆಗೆ ಸ್ವಲ್ಪ ಕಡಲೆ ಬೇಳೆ ಉದ್ದಿನ ಬೇಳೆ ಮಿಕ್ಸ್ ಮಾಡಿ ನೆನೆ ಇಟ್ಟು ಅದನ್ನೆಲ್ಲ ತ್ ಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬ್ರಿ ಸೊಪ್ಪು ಹಸಿ ಶುಂಠಿ ಹಸಿ ಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಅದನ್ನು ಮಿಕ್ಸರ್ ಮಾಡಿಕೊಂಡು ಎಣ್ಣೆ ಇಟ್ಟು ಬಿಸಿ ಬಿಸಿ ಅಂಬೊಡೆ ರಡಿ ಮಾಡಿ ಗೆ ಸ್ವಲ್ಪ ಹೊತ್ತು ನಂತರ ಮಾತನಾಡುತ್ತಾ ಎಲ್ಲರಿಗೂ ಬಿಸಿಬೇಳೆಭಾತು ಬಿಸಿ ಬಿಸಿ ಅಂಬೊಡೆ ಜೊತೆಗೆ ಹಪ್ಪಳ ಎಲ್ಲ ಕರ್ದು ಬಿಟ್ಟು ಎಲ್ಲರ್ಗು ಒಟ್ಟಿಗೆ ಕೂಡಿಸಿ ಬಡಿಸಿದರೆ ಎಲ್ಲರೂ ಮಾತನಾಡುತ್ತಾ ಖುಷಿಯಿಂದ ತಿಂದು ತಿನ್ನುತ್ತಾ ಮಾತನಾಡುತ್ತಾ ಇದು ಮಾಡಿ ಮತ್ತು ಯಾರಿಗೆ ಏನುಬೇಕೋ ಮತ್ತೆ ಮತ್ತೆ ಕೇಳಿ ಹಾಕಿ ಖುಷಿಯಿಂದ ಅಥವಾ ಸಂತೋಷವಾಗೇ ಅದ್ರ ಜೊತೆಗೆ ಒಂದು ಸ್ವಲ್ಪ ಸ್ವೀಟ್ ತರಿಸಿ ಅದನ್ನು ಜೊತೆಗೆ ಇಟ್ಟು ಊಟ ಎಲ್ಲ ಆದ ನಂತರ ಎಲ್ಲರೂ ಇಷ್ಟಪಟ್ಟು ತಿಂದು ನಮ್ಮ ಮನೆಯಿಂದ ಖುಷಿಯಾಗಿ ಹೋಗುತ್ತಾರೆ ಅದರಿಂದ ಅವ್ರಿಗೆ ಖುಷಿನೂ ಆಗುತ್ತೆ ನಮ್ಗು ಎಲ್ಲರ ಜೊತೆ ಊಟ ಮಾಡಿ ಎಲ್ಲ ಖುಷಿಯಿಂದ ಒಟ್ಟು ಎಲ್ಲರು ಕುಳಿತು ಕುಳಿಸಿ ಆ ವಿಷಯ ಈ ವಿಷಯ ಸಂಬಂಧಿಕರ ವಿಷಯ ಎಲ್ಲ ಮಾತನಾಡುತ್ತಾ ಹೊಟ್ಟೆ ತುಂಬ ಸಂತೋಷವಾಗಿ ಊಟ ಮಾಡಿ ಹೋಗ್ಬೇಕ್ ಎಂಬುದೇ ನಮ್ಮ ನಮ್ಗೆ ಯಾರಾದರೂ ಮನೆಗೆ ಬಂದರೆ ಊಟೋಪಚಾರ ಮಾಡೋದು ಭಾಳ ಖುಷಿಯಾದ ವಿಷಯ ಅರ್ಜೆಂಟ್ ಏನಿರುತ್ತೋ ಅದನ್ನ ಮಾಡಿ ಅವ್ರಿಗೆ ಅತಿಥಿ ಸತ್ಕಾರ ಮಾಡಿ ಕಳಿಸೋದು ನಮ್ಮ ಆದ್ಯತೆ ನಾವು ಅಷ್ಟು ಮಾಡಿದರೆ ಅವರೂ ಕೂಡ ಖುಷಿಯಿಂದ ಊಟ ಮಾಡಿ ಸಂತೋಷದಿಂದ ಹೋಗುತ್ತಾರೆ ಅದೇ ನಮ್ಗು ಪ್ರೀತಿ ಇಷ್ಟ